ಹಲೋ ಹಾಂ ಹೇಳಿ ಆರಾಮಿದೀವಿ ನೀವು ಆರಾಮಿದೀರಾ ಹಾಂ ಹೇಳಿ ಹಾಂ ಹಾಂ ಹೌದಾ ಹಾಂ ಹಾಂ ಬನ್ರಿ

ತಾಜಾ ಹೂವು ಇದಾವೆ ಸೇವಂತಿಗೆ ಇದೆ ಕನಕಾಂಬ್ರಿ ಇದೆ ಮಲ್ಲಿಗೆ ಹೂವು ಇವೆ ಇವೇ ಗುಲಾಬಿ ಹೂವುಗಳಿವೆ ಹಾಂ ತಾಜಾ ಇದಾವು ಆದ ನಂತರ

ಹೌದಾ ಹಾಂ ದೊಡ್ಡ ಹಾರವೇ ಒಯ್ಯಿರಿ ತಾಜಾ ಹೂವನ್ನೇ ತರ್ಸ್ ತರಿಸ್ತೀವಿ

ಹಾಂ ಹಾಂ ಹಾಂ ಹಾಂ ಕೊಡ್ತೇವೆ

ಒಂದೊಂದು ಮಾಲೆಗೇ ಮೊಳ ಮೂವತ್ತು ರೂಪಾಯ್ಗೆ ಮೊಳ ಹೂವಿಂದ್ ರೇಟು ಮಾರಿಗೆ ನೋಡಿ ಹಾಕಿ ಹಾಕಿ ನೋಡ್ಕೊಡೋಣ ಬನ್ರಿ

ಹಾಂ ಬರ್ತೀವಿ ಖಂಡಿತವಾಗಿ ಬರ್ತೀವಿ ಹೌದಾ ಹಾಂ ಹಾಂ ಹಾಂ ಹಾಂ ಬರ್ತೀವಿ ಬರ್ತೀವಿ ಬರ್ತೀವಿ ರೀ ಹಾಂ

ಹ್ಞೂ ವ್ಯವಸ್ಥೆ ಹ್ಞೂ ಹೂವಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ ತಾಜಾ ಹೂವನ್ನೇ ಕೊಡ್ತೀವಿ ಬನ್ರಿ ಹಾಂ ಟೀ ಆಯಿತು